ಹಲೋ

ಹಾಂ ಹೇಳಿ ಹಾಂ ಹೇಳಿ ಏನಾಗ್ಬೇಕಾಗಿತ್ತು ಹಾಂ ಪ್ಲಮ್ಮಿಂಗವರೇ ಹೇಳಿ ಹೌದಾ ನಿಮ್ಮಲ್ಲಿ ಏನನ ಬೇರೆ ಕಡೆ ಏನನ ಮುರ್ದೋಗಿರೋದು ಇಲ್ಲ ಪೈಪ್ ಏನೋ ಓಡ್ದೊಗಿರೋದು ಆ ಥರ ಏನಾದರೂ ಆಗಿದೆಯಾ

ಅಲ್ಲ ಡ್ಯಾಮೇಜ್ ಜಾಸ್ತಿ ಆಗಿದೆಯಾ ಇವತ್ತೇ ಬರೋಕಾಗಲ್ಲ ಸರ್ ಸ್ವಲ್ಪ ಅದೇ ನಿಮ್ಗೆ ಅರ್ಜೆಂಟು ಅಂದರೆ ಬೇಕಾದ್ರೆ ಹುಡುಗರನ್ನು ಕಳಿಸ್ತೀವಿ ಅವಾಗ ಬೇಕಾದ್ರೆ ಹಾಂ ಹೌದಾ ಹಾಂ ಓಕೆ ಅವ್ರ ಬೇಕಾದ್ರ್ ಕಳಿಸ್ತೀವಿ ಅದೇ ಪೇಮೆಂಟ್ ಎಲ್ಲ ಕ್ಲೀನಾಗಿ ನೋಡಿ ಕಳಿಸ್ಬೇಕು ಸರ್ ಸರ್ ಅದೇ ಡ್ಯಾಮೇ ಮೆಟೀರಿಯಲ್ಸ್ ಎಲ್ಲ ನಾವೇ ತರಬೇಕಾ ಹೌದಾ ಸರಿ ಆಯ್ತು ಹೇಳಿ ಸರ್ ಹೇಳ್ತೀವಿ ಡ್ಯಾಮೇಜ್ ನಮ್ಮ ಹುಡುಗರು ಬಂದು ನೋಡಿ ಎಷ್ಟಾಗುತ್ತೆ ಅಂತ ಹೇಳಿ ನೋಡ್ತಾರೆ ಹೇಳ್ತಾರೆ ಬಂದು ನೀವೇ ಕರ್ಕಂಡ್ಹೋಗಿ ಸರ್ ಹಾಗೆ

ಹಾಂ ಓ ನಾವು ಬಂದರೆ ಫ್ರೀ ಇದ್ದರೆ ನಾವೇ ಬರುತ್ತೀವಿ ಇಲ್ಲಾಂದರೆ ಹುಡುಗ್ರನ್ನು ಕಳಿಸ್ತೀವಿ ಹಾಂ ಓಕೆ ಓಕೆ ಬಂದಮೇಲೆ ಮಾತಾಡ್ತೀವಿ ಬಿಡಿ ಓಕೆ ಸರ್